ಸಮಯ ಅಥವಾ ಪದಾರ್ಥಗಳ ಅಭಾವವಿದ್ದಾಗ ನಾವು ಸಾಮಾನ್ಯವಾಗಿ ತಯಾರಿಸುವ ಅಡುಗೆ ಬಗ್ಗೆ ಹೇಳುವುದಾದರೆ ನಾವು ಅಡುಗೆ ಅನ್ನುವುದಕ್ಕಿಂತ ನಾವು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾಗ್ತದೆ ಹಾಗಾಗಿ ತಿನ್ನುವ ಆಹಾರಕ್ಕಿಂತ ಸಹ ನಮಗೆ ಆರೋಗ್ಯ ಮುಖ್ಯವಾಗಿರುವುದರಿಂದ ಎಷ್ಟೇ ಸಮಯದ ಅಭಾವವಿದ್ದರೂ ಹಾ ನಾವು ಹೊರಗಿನ ತಿಂಡಿ ತಿನಿಸುಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವುದಿಲ್ಲ ಏಕೆಂದ್ರೆ ನಮಗೆ ಆರೋಗ್ಯ ಮುಖ್ಯವಾಗಿರ್ತದೆ ಅಲ್ಲಿ ಮತ್ತೊಂದು ಏನಂದರೆ ನಾವು ಜಾಸ್ತಿಯಾಗಿ ಗಂಜಿ ಊಟ ಮಾಡಿದ್ರೂ ತೊಂದರೆಯಿಲ್ಲ ಹೊರಗಿನ ಊಟ ಅಷ್ಟೊಂದು ಆರೋಗ್ಯಕ್ಕೆ ಹಿತಕರವಲ್ಲ ಎಷ್ಟೋ ಜನರು ಸಮಯದ ಅಭಾವ ಮತ್ತು ಕೆಲಸಕ್ಕೆ ಹೋಗುವುದರಿಂದ ಅವರು ತಮ್ಮ ತಮ್ಮ ತಮಗೆ ಅಡುಗೆ ತಯಾರಿಸುವಷ್ಟು ಅವರಿಗೆ ಸಮಯವು ಇರುವುದಿಲ್ಲ ಮತ್ತು ಆದಷ್ಟು ಬೇಗ ಅಂದರೆ ಈಗಿನ ಜನಾಂಗಕ್ಕೆ ಏನೆಂದರೆ ಕಷ್ಟಪಡಲಿಕ್ಕೆ ಬೇಡ ಅವರು ಏನು ಮಾಡ್ತಾರಂದರೆ ಹೊರಗಿನ ಫುಡ್ಡಿಗೆ ಜಾಸ್ತಿಯಾಗಿ ಇನ್ವಾಲ್ವ್ ಆಗ್ತಾರೆ ಹಾಗಾಗಿ ನಾನು ಹೇಳೋದು ಏನಂದರೆ ಹೊರಗಿನ ಫುಡ್ಡು ನಿಮಗೆ ಸಮಯದ ಅಭಾವ ನಮಗೆ ಇದ್ದರೆ ಸಹ ನಾವು ಆದಷ್ಟು ಗಂಜಿ ಚಟ್ನಿ ಊಟ ಮಾಡಿದ್ರೂ ತೊಂದರೆಯಿಲ್ಲ ಆರೋಗ್ಯದ ದೃಷ್ಟಿಯಿಂದ ಹೇಳುವುದಾದರೆ ಎಷ್ಟೇ ಒಂದು ಐದು ಹತ್ತು ನಿಮಿಷ ಆಚೆ ಈಚೆ ಆದ್ರು ತೊಂದರೆ ಇಲ್ಲ ಅವರ ಆರೋಗ್ಯಕ್ಕೆ ಮಹತ್ವವನ್ನು ಕೊಡಲೇಬೇಕಾಗ್ತದೆ ಹಾಗಾಗಿ ನಾವು ಗಂಜಿ ತಯಾರಿಸಿ ಸಹ ಊಟ ಮಾಡಬಹುದು ಮತ್ತು ಹೀಗೆ ಸ್ ನಾರ್ಮಲಿ ಸಹ ಊಟ ಮಾಡ್ಬೋದು ಉಪ್ಪಿನ್ಕಾಯಿ ತಿಂದ್ರೂ ಪರವಾಗಿಲ್ಲ ಹೊರಗಿನ ಊಟ ಅಷ್ಟೊಂದು ಹಿತವಲ್ಲ ಈಗ ಏನಂದರೆ ಜನರಿಗೆ ಸಾವಿರ ನಮೂನೆಯದು ರೋಗ ರುಜಿನಗಳು ಬರ್ತದೆ ಈಗ ಬರೋದೆ ಜಾಸ್ತಿ ಅಂದರೆ ಹೊರಗಿನ ಆಹಾರಗಳಿಂದ ಹಾಗಾಗಿ ಎಷ್ಟೇ ಸಮಯದ ನಮಗೆ ಅಭಾವ ಇದ್ರೂ ಸಹ ನಾವು ನಮ್ಮ ಮನೆಯಲ್ಲೇ ತಯಾರಿಸಿ ತಿನ್ನುವುದರಿಂದ ಎಲ್ಲ ದೃಷ್ಟಿಯಲ್ಲಿ ಸಹ ಅದು ಸುಲಭವಾಗಿರ್ತದೆ ನಾನು ನನ್ನ ಮನೆಯಲ್ಲಿ ಎಷ್ಟೇ ಸಮಯದ ಅಭಾವ ಇದ್ದರೂ ಸಹ ನಾನು ಚಟ್ನಿ ತಯಾರಿಸ್ತೇನೆ ಹೊರತು ಹೊರಗಿನ ಫುಡ್ಡಿಗೆ ನಾನು ಮಹತ್ವವನ್ನು ಕೊಡುವುದಿಲ್ಲ ಏಕಂದ್ರೆ ನನಗೆ ಅಲ್ಲಿ ಆರೋಗ್ಯ ಮುಖ್ಯವಾಗಿರ್ತದೆ ಮತ್ತು ಸಮಯ ಒಂದು ಐದು ಹತ್ತು ನಿಮಿಷದಲ್ಲಿ ಏನೂ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ನಾನು ಹೊರಗಿನ ಫುಡ್ಡಿಗೆ ನಾನು ಮಹತ್ವವನ್ನು ಕೊಡುವುದಿಲ್ಲ ಮತ್ತು ನಾವು ಏನಂದರೆ ನಾನು ನಾನು ನನ್ನ ಹಸ್ಬೆಂಡ್ ಮಾತ್ರ ಮನೆಲಿರುವುದ್ರಿಂದ ನಾವು ನಾವು ಅಜ್ಜೆಸ್ಟ್ಮೆಂಟಾಗಿ ನಾವು ಫುಡ್ ತಯಾರಿಸ್ತೇವೆ ಇಬ್ರೂ ನನಗೆ ಸಮಯದ ಅಭಾವ ಇದ್ರೂ ಸಹ ಅವ್ರು ತಯಾರಿಸ್ತಾರೆ ಇಲ್ಲ ಅವರು ತೊಂದರೆ ಆದರೆ ಸಹ ನಾನು ತಯಾರಿಸ್ತೇನೆ ಹಾಗಾಗಿ ನಮ್ಮ ನಡುವೆ ಹೊಂದಾಣಿಕೆಯಿಂದ ನಡೆದು ಹೋಗ್ತದೆ ಅಡುಗೆ ವಿಷಯದಲ್ಲಿ ನನ್ಗೆ ಅಂಥದ್ದೇನೂ ಈವರೆಗೆ ತೊಂದರೆ ಬರಲಿಲ್ಲ ಮತ್ತೊಂದು ಏನಂದರೆ ಎಷ್ಟೇ ಸಮಯದ ಅಭಾವ ಇದ್ರೂ ಸಹ ನಾನು ಸಮಯವನ್ನು ಸದುಪಯೋಗಪಡಿಸಿಕೊಂಡು ನಾನು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ನಾನು ಆಹಾರವನ್ನು ತಯಾರಿಸ್ತೇನೆ ಮತ್ತು ನಾವು ಜಂಕ್ ಫುಡ್ ಅಂದರೆ ಈ ಹೊರಗಿನ ವಸ್ತುಗಳನ್ನು ತಿಂದು ಯಾವತ್ತೂ ಸಹ ನಿದ್ರೆ ಮಾಡೋ ಹಾಗಿಲ್ಲ ಏಕಂದ್ರೆ ಆ ಆ ಆಹಾರದಿಂದಲೇ ನಮಗೆ ಬೇಡದಿರೋಂಥದ್ದೆಲ್ಲ ಬರ್ತದೆ ಹಾಗಾಗಿ ಆ ಫುಡ್ಡಿಗೆ ನಾವು ಅಂದರೆ ಎಷ್ಟೇ ಸಮಯದ ಅಭಾವ ಇದ್ರೂ ಸಹ ನಾವು ನಮ್ಮ ಮನೆಯಲ್ಲಿಯೇ ತಯಾರಿಸಿ ತಿನ್ನಬೇಕು ಇಷ್ಟೇ ಹೇಳ್ಬೌದು ಮತ್ತು ಅಡುಗೆ ತಯಾರಿಸುವಾಗ ಸಹ ಅಷ್ಟೇ ಎಷ್ಟು ಶುಚಿತ್ವವನ್ನು ನಾವು ನೋಡ್ತೇವೆ ಅಷ್ಟು ಒಳ್ಳೆಯದು ಶುಚಿತ್ವ ಸಹ ನಮಗೆ ಮುಖ್ಯವಾಗಿರ್ತದೆ ತಯಾರಿಸುವ ಆಹಾರದಲ್ಲಿ ಯಾವುದೇ ಒಂದು ವಸ್ತುಗಳು ಅಂದರೆ ಈ ಬ್ಯಾ ಈ ಬ್ಯಾಕ್ಟೀರ್ಯಗಳಂಥ ವಸ್ತುಗಳು ಯಾವ್ದೇ ಕುತ್ಕೊಳ್ಳಬಾರ್ದು ಮತ್ತು ಏನಂದ್ರೆ ಇದು ಗಾಳಿ ಬೆಳಕನ್ನುವುದ್ ಅಷ್ಟೇ ಮುಖ್ಯವಾಗಿರ್ತದೆ ಅಡುಗೆ ಕೋಣೆಯಲ್ಲಿ ಸಹ ಮತ್ತೊಂದು ಏನಂದ್ರೆ ಆಹಾರ ತಯಾರಿಸಬೇಕಾದ್ರೆ ನೀರು ನೀರು ಸಹ ಅಷ್ಟೇ ಮುಖ್ಯವಾಗಿರ್ತದೆ ಹಾಗಾಗಿ ನೀರು ಎಲ್ಲ ಸಮತೋಲನಗಳು ಬೇಕಾಗ್ತದಂತ ಈ ಮೂಲಕ ಹೇಳ್ಬೌದು ಹಾಗೇ ಎಷ್ಟೇ ಸಮಯದ ಅಭಾವ ಇದ್ರೂ ಸಹ ನಾವು ತಿನ್ನುವ ಆಹಾರ ನಮಗೆ ಮುಖ್ಯವಾಗಿರ್ತದೆ ಹಾಗಾಗಿ ನಮ್ಮ ನಾನು ಹೇಳುವುದಂದ್ರೆ ನನ್ನ ನಮ್ಮ ನನ್ನ ಗಂಡ ಹೆಂ ಹೆಂಡತಿಯ ನಡುವಿನ ಹೊಂದಾಣಿಕೆಯಿಂದಾಗಿ ನಾವು ತಯಾರಿಸುವ ಆಹಾರ ಸಹ ನಾವು ಆದಷ್ಟು ಮನೆಯಲ್ಲೇ ತಯಾರಿಸಿ ತಿಂತೇವೆ